ಹಲೋ ನಮಸ್ತೆ ನಾನು ಹಿರಿಯೂರಿಂದ ಬಂದಿದ್ದೀನಿ

ನನ್ನ ಮಗಳದು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದೆ ನಿಮ್ಮ ಕಾಲೇಜಿನಲ್ಲಿ ಸೇರ್ಸೋದಕ್ಕೆ ಬಂದಿದ್ದೀನಿ ಅದು ತೊಂಬತ್ತೈದರಷ್ಟು ಆಗಿದೆ ಎಲ್ಲ ಹಾಂ ಚೆನ್ನಾಗಿ ಓದ್ತಾಳೆ ಹಾಂ ದುರ್ಗದಲ್ಲಿ ಎಲ್ಲ ಕಡೆಯೂ ವಿಚಾರಿಸಿದ್ದೀನಿ ನಿಮ್ಮ ಕಾಲೇಜಲ್ಲಿ ತುಂಬ ಚೆನ್ನಾಗಿ ಕಲಿಕೆಯನ್ನು ಹೇಳ್ತಾರೆ ಅಂತ ಹೇಳಿದರು ಹಾಂ ಈ ಸಲವೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದಾರೆ ಅಂತಲೂ ಹೇಳಿದರು ಅದಕ್ಕೆ ಸೇರಿಸೋಣ ಅಂತ ಹಾಂ ಅದೇ ಎಲ್ಲ ತಿಳ್ಕೊಂಡೆ ತುಂಬ ಚೆನ್ನಾಗಿ ಕ್ರಮಗಳನ್ನು ಕ್ರಮಗಳನ್ನು ತುಂಬ ಚೆನ್ನಾಗಿ ತಗೋತಾರೆ ಅಂತಲೂ ಹೇಳಿದರು ಹಾಂ ಹ್ಞೂ ಫಷ್ಟ್ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಬೇಕಲ್ವಾ ಹ್ಞೂ ಮತ್ತು ಅವರ ಹುಷಾರಿಲ್ಲ ಅಂದರೂನು ಬೇಗ ಗಮನಕ್ಕೆ ತನ್ರಿ ನಮಗೆ ಹಾಂ ಸರಿ ಕಟ್ತೀನಿ ಇರ್ರಿ ಹಾಂ ಬರ್ತೀನಿ ಇರ್ರಿ ಹ್ಞೂ ಧನ್ಯವಾದಗಳು